ಕನ್ನಡ ಭಾಷೆಯಲ್ಲಿ ಮಾತನಾಡುವಾಗ ಹಾಗೂ ಬರೆಯುವಾಗ ನನಗೆ ಖಂಡಿತ ಕಷ್ಟವಾಗಿದ್ದು ಇದೆ ಯಾಕೆಂದರೆ ನಾನು ಕನ್ನಡ ಮೀಡಿಯಮ್ಮೇ ಆದರೂ ನನಗೂ ಕನ್ನಡ ಸ್ವಲ್ಪ ಕಷ್ಟ ಆಗುತ್ತಿತ್ತು ಯಾಕೆಂದರೆ ನಮ್ಮ ಹೊಸಗನ್ನಡಕ್ಕೂ ಹಳೆಗನ್ನಡಕ್ಕೂ ಭಾಳ ವ್ಯತ್ಯಾಸ ಇದೆ ಹಳೆಗನ್ನಡ ಸ್ವಲ್ಪ ಸಂಸ್ಕೃತದ ಮಿಕ್ಸ್ ಇದೆ ಆದ್ದರಿಂದ ನಾವು ಕನ್ನಡ ಮಾತಾಡ್ಬೇಕಾದ್ರೆ ಹಳೆಗನ್ನಡ ಮತ್ತು ಹೊಸಗನ್ನಡ ಅಂತ ಬಂದಾಗ ಹಳೆಗನ್ನಡ ತುಂಬ ಕಷ್ಟ ಆಗುತ್ತೆ ಮತ್ತು ಕನ್ನಡ ಬರಿಬೇಕಾದ್ರು ನಾನು ತುಂಬ ತೊಂದರೆಗಳನ್ನು ಹೆದ್ರ್ ಎದುರಾಗಿದೆ ಯಾಕೆಂದರೆ ನನ್ನ ಅಕ್ಷರ ಮೊದಲಿಗೆ ದುಂಡಾಗಿ ಬೀಳ್ತಿರ್ಲಿಲ್ಲ ಸೊಟ್ಟ ಸೊಟ್ಟ ಹೋಗ್ತಿದ್ವು ಆದ್ದರಿಂದ ನಾನು ತುಂಬ ಕಷ್ಟಪಟ್ಟು ಅಕ್ಷರವನ್ನು ಕಲಿತೆ ಯಾವುದೇ ಒಂದು ಭಾಷೇನ ಕಲಿಬೇಕಾದರೆ ತುಂಬ ಕಷ್ಟಗಳು ಸವಾಲುಗಳು ಬರುತ್ತೆ ಅದೇ ರೀತಿ ಕನ್ನಡದಲ್ಲೂ ಅಷ್ಟೇ ಕನ್ನಡ ಒಂದು ಅಕ್ಷರಗಳ ರಾಣಿ ಆದ್ದರಿಂದ ಕನ್ನಡ ತುಂಬ ಮುದ್ದಾಗಿದೆ ಕೇಳಲು ಮತ್ತು ಮಾತನಾಡಲು ಸುಲಭವಾಗಿದೆ ಆದರೂ ಕನ್ನಡ ಕನ್ನಡಿಗರಿಗೆ ಕಷ್ಟ ಆಗ್ತಿದೆ ಯಾಕೆ ಅಂದರೆ ಸಂಸ್ಕೃತ ಅಂದರೆ ಹಳೆಗನ್ನಡ ಹಳೆಗನ್ನಡ ಎಲ್ಲರೂ ಓದೋಕ್ಕಾಗಲ್ಲ ಅದನ್ನು ಒಂದು ಅದರ ಬಗ್ಗೆ ಅಧ್ಯಯನ ಮಾಡಿ ನಂತರ ಓದ್ ಓದಿದರೆ ಅದು ತುಂಬ ಈ ಸುಲಭವಾಗುತ್ತದೆ ಅದೇ ರೀತಿ ನಾನು ತುಂ ಕಷ್ಟವನ್ನು ಅನುಭವಿಸಿದ್ದೀನಿ ಕನ್ನಡ ಕಲಿಬೇಕಾದರೆ ಈಗ ಅದು ಇಲ್ಲ